ಇತ್ತೀಚಿನ ದಿನಗಳಲ್ಲಿ ದಾವಣಗೆರೆ ಸ್ಮಾರ್ಟ್ ಸಿಟಿ ಆಗ್ತಾ ಇದೆ ಎಲ್ಲ ಕಡೆ ಅಭಿವೃದ್ಧಿಗಳ್ನ ಮಾಡ್ತಾ ಇದ್ದಾರೆ ಇನ್ನೂ ಅಭಿವೃದ್ಧಿ ಗ ಮ ಮಾಡೋದು ದಾದರೆ ಕೆಲೊಂದು ಕಡೆ ರೋಡ್ ಸರಿ ಇಲ್ಲ ರೋಡ್ಗಳನ್ನ ಸರಿ ಮಾಡ್ಬೋದು ಜೊತೆಗೆ ಒಳ್ಳೆಯ ಎಜುಕೇಶನ್ ಅಂತೂ ದಾವಣ್ಗೆರೇಲಿ ತುಂಬ ಚೆನ್ನಾಗಿದೆ ಆಸ್ಪತ್ರೆಯಲ್ಲಿ ಸ್ ಕೆಲವೊಂದು ಕೆಲವೊಂದು ಏನು ಸಮಸ್ಯೆಗಳಿದೆ ಕೆಲವೊಂದು ಸೌಲಭ್ಯಗಳು ಸರ್ಕಾರಿ ಆಸ್ಪತ್ರೆಯಲ್ಲಿ ಇರೋದಿಲ್ಲ ಎಲ್ಲ ಜನರು ಕೂಡ ದುಡ್ಡು ಖರ್ಚು ಮಾಡಿ ಪ್ರೈವೇಟ್ ಹಾಸ್ಪಿಟ್ಲ್ಗೆ ಹೋಗಬೇಕು ಆದ್ದರಿಂದ ಗೌರ್ನ್ಮೆಂಟ್ ಹಾಸ್ಪಿಟ್ಲಲ್ಲೇ ಎಲ್ಲ ಸೌಲಭ್ಯಗಳು ಸಿಗೋ ಥರ ಮಾಡಿದರೆ ಇನ್ನೂ ಹೆಚ್ಚಿಗೆ ಜನಗಳ್ಗೆ ಉಪಯೋಗ ಆಗುತ್ತೆ